ಗಾಯನದಲ್ಲಿ ಉಸಿರಿನ ನಿಯಂತ್ರಣ ಮತ್ತು ಆಧಾರದ ಪಾತ್ರದ ಬಗ್ಗೆ ಚಚ್ಚು ಚರ್ಚಿಸುತ್ತೀರಾ ಮತ್ತು ಅದನ್ನು ಉತ್ತಮಗೊಳಿಸ್ಕೊಳ್ಳುವುದು ಹೇಗೆ ಎನ್ನುವ ಪ್ರಶ್ನೆಗೆ ನನ್ನ ಉತ್ತರ ಗಾಯನದಲ್ಲಿ ಉಸಿರಿನ ನಿಯಂತ್ರಣ ಏನಿದೆಯಲ್ಲ ಅದು ಬಹಳ ಕಷ್ಟಕರವಾದದ್ದು ಅಭ್ಯಾಸ ಮಾಡಿದವರಿಗೆ ಮಾತ್ರ ಇದು ಸಾಧ್ಯತೆ ಉಂಟು ಅನ್ನುವ ಅಭಿಪ್ರಾಯ ನನ್ನದು ಯಾಕೆಂದರೆ ಶಾಸ್ತ್ರೀಯವಾಗಿ ಕಲಿತಂತವ್ರು ಸಾಮಾನ್ಯವಾಗಿ ಆಲಾಪನೆಗಳನ್ನು ಮಾಡ್ತಾ ಲಯಕ್ಕೆ ತಕ್ಕಂತೆ ಆಲಾಪನೆ ಮಾಡುವುದು ಎಲ್ಲವನ್ನು ಒಳಗೊಂಡು ಮಾಡುವುದಕ್ಕೆ ಶಾಸ್ತ್ರೀಯವಾಗಿ ಅಭ್ಯಾಸ ಮಾಡಿದಂಥವರಿಗೆ ಮಾತ್ರ ಇದು ಸಾಧ್ಯತೆ ಉಂಟು ವಿಶೇಷವಾಗಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಭಜನೆಗಳ ಹಾಡನ್ನು ಹಾಡ್ತಾರೆ ಸುಮಾರು ರಾತ್ರಿ ಇಡೀ ಕಪ್ಪು ನಾಲ್ಕು ಕಪ್ ಐದಕ್ಕೆ ಸೂರನ್ನು ಇಟ್ಟಕೊಂಡು ಆಲಾಪನೆ ಮಾಡ್ತಕ್ಕಂಥ ವ್ಯಕ್ತಿಗಳು ನಾನು ಕಣ್ಣಾರೆ ಕಂಡಿದ್ದೇನೆ ನೋಡಿದ್ದೇನೆ ಮತ್ತು ಕಿವಿಯಾರೆ ಕೇಳಿದ್ದೇನೆ ಯಾಕೆಂದರೆ ಅವರು ಅಭ್ಯಾಸ ನಿರತರಾಗಿರುತ್ತಾರೆ ಮತ್ತು ನಿರಂತರವಾಗಿ ಅದರ ಬಗ್ಗೆ ಕಾಳಜಿ ಇರುತ್ತದೆ ಹಾಗಾಗಿ ಈ ಗಾಯನದಲ್ಲಿ ಉಸಿರಿನ ನಿಯಂತ್ರಣ ಏನಿದೆಯಲ್ಲ ತುಂಬ ಕಷ್ಟಕರವಾದಂಥದ್ದು ಮತ್ತು ಅಭ್ಯಾಸ ಮಾಡಿದವರಿಗೆ ಮಾತ್ರ ಇದು ಸಾಧ್ಯ ಸಾಮಾನ್ಯವಾಗಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅನ್ನುವ ಒಂದು ನುಡಿ ಏನಿದೆಯಲ್ಲ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀನು ಎನ್ನುವ ಒಂದು ಹಾಡಿನ ಒಂದು ನುಡಿಯನ್ನು ಹೇಳ್ಬೇಕಾದರೆ ಆಲಾಪನ ಇಲ್ಲೇ ಸ್ವರಗಳ ಮುಖಾಂತರ ಹಾಗಾಗಿ ಬಹಳ ಗಮಕಗಳನ್ನ ಕಲಿತು ನಿರಂತರವಾಗಿ ಅಭ್ಯಾಸ ಮಾಡಿದವರಿಗೆ ಈ ಒಂದು ಕಾರ್ಯದಲ್ಲಿ ಗಾಯನದ ಉಸಿರಿನ ನಿಯಂತ್ರಣ ಆಧಾರದ ಪಾತ್ರದ ಬಗ್ಗೆ ಒಂದು ಅರ್ಥ ಮಾಡಿಕೊಳ್ಳಬಹುದು ಎನ್ನುವ ನನ್ನ ಅಭಿಪ್ರಾಯ